ಹಲೋ ದೀಪಿಕಾ ರೆಸ್ಟೋರೆಂಟ್ ಅಲ್ಲವಾ ಹಾಂ ನನಗೆ ಮಸಾಲೆ ದೋಸೆ ತಿನ್ಬೇಕು ಅಂತ ಇದೆ ನಿಮ್ಮ ರೆಸ್ಟೋರೆಂಟಿಂದ ನನಗೆ ಮಸಾಲೆ ದೋಸೆ ಕಳಿಸಿಕೊಡ್ತೀರಾ ನನಗೆ ಉಡುಪಿಗೆ ಕಳಿಸಿಕೊಡಿ ಆಯಿತಾ ನನ್ನದು ಉಡುಪಿಯಲ್ಲಿ ಪಿ ಪಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಒಳಗಡೆ ಒಂದು ಫ್ಲಾಟ್ ಬರುತ್ತೆ ಮಾಳವಿಕಾ ಅಂತ ಹೇಳಿ ಅಲ್ಲಿಗೆ ಕಳಿಸಿ ಆಯಿತಾ ಆಮೇಲೆ ಡೋರ್ ನಂಬರ ಒಂದು ಫೋರ್ಟೀನ್ ಅಂತ ಇದೆ ಅಲ್ಲಿಗೆ ವಾಚ್ಮನ್ ಹತ್ತಿರ ಹೇಳಿದರೆ ಅವರು ಕೊಡ್ತಾರೆ ಹಾಂ ನೀವು ನಿಮ್ಮದು ಹೋಮ್ ಡೆಲಿವೆರಿ ಇದೆ ಅಲ್ವ ಕಳಿಸಿ ಓಕೆ ಮತ್ತು ಆದಷ್ಟು ಬೇಗ ಕಳಿಸಿಕೊಡಿ ನನಗೆ ಅಂದರೆ ಬ್ರೇಕಫಾಸ್ಟ್ ಆಗಲಿಲ್ಲ ಹಾಗಾಗಿ ನಿಮ್ಮದು ಯಾವುದು ಒಳ್ಳೆಯ ಕಲ್ಚರಲ್ ಡಿಶಸ್ ಯಾವುದೆಲ್ಲ ಇದೆ ನಿಮ್ಮ ರೆಸ್ಟೋರೆಂಟಲ್ಲಿ ಹೇಳ್ಬೌದಾ

ರಾಗಿ ಮುದ್ದೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಹಾಂ ಮತ್ತು ಅದರ ಒಟ್ಟಿಗೆ ಕಾಂಬಿನೇಷನಲ್ಲಿ ಯಾವುದು ಬರುತ್ತೆ ಮ್ಯಾಮ್ ಪದಾರ್ಥ ರಾಗಿ ರೊಟ್ಟಿ ಆರ್ ರಾಗಿ ಮುದ್ದೆ

ಹಾಂ ನನಗೆ ರಾಗಿ ಮುದ್ದೆಗೆ ಬಸ್ಸಾರು ಬೇಕು ಆಮೇಲೆ ಸ್ವೀಟ್ಸಲ್ಲಿ ಏನಿದೆ ಸ್ವೀಟ್ಸ್ ಸ್ವೀಟ್ಸಲ್ಲಿ ಏನಿದೆ ನಿಮ್ಮ ಹತ್ರ

ಸರಿ ನನಗೆ ಶಿರಾ ಒಂದು ಕಳಿಸಿ ಆಯಿತಾ ಮತ್ತು ರಾಗಿ ಮುದ್ದೆ ಬಸ್ಸಾರು ಆಮೇಲೆ ಒಂದು ಮಸಾಲೆ ದೋಸೆ ಬೇಕು ಮಸಾಲೆ ದೋಸೆ ಮತ್ತು ಶಿರಾ

ಸರಿ ಮ್ಯಾಮ್ ಬೇಗ